ಇತ್ತೀಚಿಗೆ ಕಂಡುಬಂದಂಥ ಸಮೀಕ್ಷೆಯಲ್ಲಿ ಎಲ್ಲ ತರಹ ಪರಿಸರ ಮಾಲಿನ್ಯಗಳು ತುಂಬಾನೇ ಹೆಚ್ಚಾಗ್ತಿದೆ ಕಾರ್ಖಾನೆಗಳಿಂದ ಬರುವಂಥ ಹೊಗೆಯಾಗಿರ್ಬೋದು ಅದರಿಂದ ಬರುವಂಥ ಕೆಟ್ಟ ನೀರಾಗಿರ್ಬೋದು ಅದರಿಂದ ಬೆಳೆಗೂ ತುಂಬ ಹಾನಿಯಾಗ್ತಿದೆ ಕೆಟ್ಟ ಗಾಳಿಯಿಂದ ಮನುಷ್ಯನ ಆಯಸ್ಸು ಸಹ ಕಡಿಮೆಯಾಗ್ತಿದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆಯಾಗ್ತಿದೆ ಮೀನುಗಾರಿಕೆ ಸಂಬಂಧಿಸಿದಂತೆ ಪರಿಸರ ಅಥವಾ ಸಂರಕ್ಷಣೆ ಆತಂಕಗಳು ಮೀನುಗಾರಿಕೆ ಸಹ ಈಗ ತುಂಬ ದೊಡ್ಡ ಉದ್ಯಮ ಆಗಿಬಿಟ್ಟಿದೆ ಅದು ಅದರಿಂದಲೂ ಸಹ ಕೆಲವೊಂದು ಅಡ್ವಾಂಟೇಜಸ್ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಸಹ ಇದೆ ಬಟ್ ಪರಿಸರದ ಬಗ್ಗೆ ಪರಿಸರದ ಮೂಲಕ ಹೋಗೋದ್ರಿಂದ ಪರಿಸರಕ್ಕೆ ನಾಗರಿಕರಿಂದ ಮತ್ತು ದೊಡ್ಡ ದೊಡ್ಡ ಕಾರ್ಖಾನೆ ಉದ್ಯಮಿದಾರರಿಂದಲೂ ಸಹ ತುಂಬಾನೇ ತೊಂದರೆಯಾಗ್ತಿದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅದನ್ನು ಆದಷ್ಟು ಕಡ ಸಂಪೂರ್ಣವಾಗಿ ಕೊನೆಗೊಳ್ಸೋಕ್ಕಂತೂ ಆಗೋದಿಲ್ಲ ಆದಷ್ಟು ಕಡಿಮೆಯಾದರೂ ಮಾಡ್ಬೋದು ಅದಕ್ಕೆಲ್ಲ ನಾವು ಕೈಜೋಡ್ಸ್ಬೇಕಾಗಿರೋವಂಥ ಪರಿಸ್ಥಿತಿ ಬಂದಿದೆ